ಕರ್ನಾಟಕದ ರಾಜಕೀಯವನ್ನು ನಾವು ವಿವರಿಸುದಾದರೆ ಮಧ್ಯ ಕರ್ನಾಟಕದಲ್ಲಿ ಒಂದು ಪಕ್ಷ ಜಾತಿ ಆಧಾರಿತದ ಮೇಲೆ ಸಮ್ಮಿಶ್ರ ಕ ರಾಜಕೀಯ ಇದು ಕರಾವಳಿ ಕರ್ನಾಟಕದಲ್ಲಿ ಹಿಂದುತ್ವದ ಅಲೆ ಹಿಂದುತ್ವ ಆಧಾರಿತ ರಾಜಕೀಯ ಇದು ಕರ್ನಾಟಕದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುತ್ತಿದೆ ಸಂವಿಧಾನವು ಸಮಾನತೆಯನ್ನು ಬೋಧಿಸುವ ಈ ನಿಟ್ಟಿನ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ ನಾವು ಜಾತಿ ಆಧಾರಿತ ರಾಜಕಾರಣ ರಾಜ್ಯದಲ್ಲಿ ದೇಶದಲ್ಲಿಯೂ ನಡೆಯುವಂಥ ಜಾತಿ ರಾಜಕೀಯ ಬೇರೊಂದು ದೇಶದಲ್ಲಿ ನಡೆಯುವಂಥ ನಡೆಯುವುದಿಲ್ಲವೆಂದು ನಾನು ಭಾವಿಸುತ್ತೇನೆ ಏಕೆಂದರೆ ಇಲ್ಲಿ ಜಾತಿಗೆ ಒಂದು ನಿಗಮವನ್ನು ಮಾಡಿದ್ದಾರೆ ಮತ್ತು ಜಾತಿ ಆಧಾರಿತ ಮೀಸಲಾತಿಗಳು ಇಲ್ಲಿ ಬಹಳಷ್ಟು ಎಗ್ಗಿಲ್ಲದೆ ನಡೆಯುತ್ತಿವೆ ನಡೆಯುತ್ತಿವೆ ದ ಆದರೆ ಆ ಜಾತಿಯ ಮಂತ್ರಿಗಿರಿ ಕೊಡಲಿದ್ರೆ ಆ ಜಾತಿಗೆ ಅಲ್ಲಿನ ಜಾತಿಯ ಸ್ವಾಮೀಜಿಗಳು ರಾಜಕೀಯದಲ್ಲಿ ಮೂಗು ತೂರಿಸುತ್ತಾರೆ ಇದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ